ನಾನು ಬೆಳ್ಸಕೆ ಇಷ್ಟಪಡೋದು ಸಸ್ಯ ಹೂವು ಅಂದ್ರೆ ಗುಲಾಬಿ ಹೂವಿನ ಗಿಡ ಅದು ನೋಡೋಕು ಭಾಳ ಚೆಂದ ಅನಿಸ್ತಿರ್ತವೆ ಬಣ್ಣ ಬಣ್ಣದ ಹೂಗಳಿರ್ತವೆ ಅದು ಮನೆಯಾಗೆ ಇಟ್ಟರೆ ನೋಡೋಕು ಭಾಳ ಚೆಂದ ಅನಿಸ್ತಿರ್ತೈತೆ ಎಲ್ಲವು ಘನ ಸುಂದ್ರವಾಗಿ ಕಾಣಿಸ್ತಿರ್ತವೆ ಅದನ್ನಿಟ್ಕೊಂಡ್ರು ಹೆಣ್ಣು ಮಕ್ಕಳು ಭಾಳ ಚೆಂದ ಅನಿಸ್ತಿರ್ತೈತೆ ದೇವರಿಗೇರ್ಸಿದ್ರು ಭಾಳ ಒಳ್ಳೆಯದು ಹೂ ಹೂಗಳಲ್ಲೆ ಒಂದು ಒಳ್ಳೆ ಸುಂದರವಾದ ಹೂ ಅಂತ ಅನಿಸಿಕ್ಯಂತತೆ ಅದು ಗುಲಾಬಿ ಹೂವು ಅದನ್ನು ಬೆಳ್ಸೋದು ಸ್ವಲ್ಪ ಭಾಳ ಕಷ್ಟ ಅದು ರೋಗಗಳು ಜಲ್ದಿ ಬಂದು ಬಿಡ್ತವೆ ಬೇಗ ಬೇಗ ಗಿಡಗಳು ಬೆಳೆಯೊಂಗಿಲ್ಲ ಹೂ ಬಿಡೊಂಗಿಲ್ಲ ಸ್ವಲ್ಪ ಏನಾರ ಒಂದು ಕ್ರಿಮಿ ಕೀಟಗುಳದ್ದು ಸ್ವಲ್ಪ ಜಾಸ್ತಿ ಅದಕ್ಕೆ ಅದಕ್ಕೆ ಟೈಮ್ ಸರಿಗೆ ಒಂದು ಸ್ವಲ್ಪ ಗೊಬ್ಬರ ಹಾಕೋದು ಸ್ವಲ್ಪ ಏನರು ನೀರು ಹಾಕದು ಮಣ್ಣು ಚೇಂಜ್ ಮಾಡೋದು ಇಂಥವೆಲ್ಲ ಇದ್ನ ಮಾಡೋದರಿಂದ ಸ್ವಲ್ಪ ಚೆನ್ನಾಗಿ ಬರ್ತವೆ ಅದು ಹೂವಿನ ಗುಲಾಬಿ ಹೂನಿಂದ ಸುಗಂಧ ದ್ರವ್ಯ ಮಾಡ್ತಿರ್ತಾರೆ ಔಷಧಕ್ಕು ಬಳಸ್ತಿರ್ತಾರೆ ಒಂದು ಎಲ್ಲ ರೀತಿ ಒಂದು ಒಂದು ಔಷಧಗಳು ಮಾಡೋಕ್ಕು ಎಲ್ಲ ರೀತಿ ಬಳಸ್ತಿರ್ತಾರದನ್ನ ಗುಲಾಬಿ ಹೂ ಅಂದ್ರೆನೆ ಅಷ್ಟಿಷ್ಟ ನನ್ಗೆ ಅದನ್ನು ಒಳ್ಳೆ ರೀತಿ ಚೆನ್ನಾಗಿ ಬಿಸಿಲಿಗಿಟ್ಟು ನೀರಿಟ್ಟು ಮಳೆ ಬಂದಾಗ ಚೆನ್ನಾಗಿ ಅದು ಸ್ವಲ್ಪ ಅದನ್ನ ಮಳೆ ನೀರಿಗಿಡೋದ್ರಿಂದ ಸ್ವಲ್ಫ ಚೆನ್ನಾಗಿ ಬೆಳಿತೈತೆ ಅದು ಸ್ವಲ್ಪ ಮಣ್ಣು ಸಡಿಲ ಮಾಡಕಂತ ಇದ್ರೆ ಅದು ಗಿಡದ ಬೇರುಗಳು ಚೆನ್ನಾಗಿ ಆಳಕ ಹೋಗಿ ಚೆನ್ನಾಗಿ ಬೆಳಿತಿರ್ತವೆ ಬಳ್ಳಿಗಳು ಬೆಳೆಸೋದು ಭಾಳ ಇಷ್ಟ ನನ್ಗೆ ಅವು ಚೆನ್ನಾಗಿ ಬೆಳೆದು ಹಂದ್ರ ಥರ ಹಾಕಿ ನೋಡಾಕೆ ಘನ ಚೆಂದ ಅನಿಸ್ತಿರ್ತತೆ ಒಂದೊಂದು ಬಳ್ಳಿ ವಾಸ್ತು ಇರ್ತವೆ ಒಂದು ಮನೆಗೆ ಒಳ್ಳೆದು ಲಕ್ಷ್ಮಿ ಆಗಮನ ಅಂತಂದನು ಇರ್ತಿರ್ತವೆ ಅಂಥವು ಬೆಳೆಸೋದರಿಂದ ಚೆನ್ನಾಗಿ ಇದಾಗುತ್ತೆ ಅನುಕೂಲ ಅಂತಿರ್ತಾರೆ ಅದನ್ನು ಬಳ್ಳಿ ಬೆಳೆಸಿದ್ರದನ್ನ ಸರಿಯಾಗಿ ಕಟ್ಟಬೇಕು ಎತ್ರಕ್ಕೆ ಬೆಳೆಯಂಗೆ ನೋಡ್ಕೋಬೇಕು ಎಲ್ಲಿ ಹರಿಲಾರ್ದಂಗೆ ಇದು ಮಾಡ್ಕೊಂಡು ಬೆಳೆಸ್ತಿರ್ಬೇಕದನ್ನು ಅದು ಆಮೇಲೆ ಕುಂಡ್ಲದಾಗೆ ಇವು ಅಲಂಕಾರ ಇವ್ನ ಗಿಡಗಳು ಟೈಪುನು ಇರ್ತಾವಲ್ಲ ಅವನ್ನು ಬೆಳೆಸೋಕು ಇಷ್ಟ ನನ್ಗೆ ಅವು ಎಲ್ಲ ಮನೆ ಒಳಗು ಇಡ್ಬೋದು ನೆರಳಿನ್ಯಾಗು ಬೆಳಿತಿರ್ತವೆ ಅವು ಬಿಸಿಲಿನ್ಯಾಗು ಬೆಳಿತಿರ್ತವೆ ಅವು ಅವು ಒಳಗಿಟ್ಟರೂ ಚೆನ್ನಾಗಿದಾಗ್ತಿರ್ತವೆ ಅವನ್ನ ಮಣ್ಣು ಗಿಣ್ಣು ಅದನ್ನು ಚೆನ್ನಾಗಿ ನೋಡ್ಕೊಂಡು ಅದನ್ನು ಗೊಬ್ಬರ ಹಾಕಿ ಚೆನ್ನಾಗಿ ಬೆಳೆಸಿದ್ರೆ ಭಾಳ ಎತ್ರಕ್ಕೆ ಬೆಳಿತಿರ್ತದು ನೋಡೋಕ್ಕು ಭಾಳ ಚೆಂದ ಅನ್ನಿಸ್ತಿರ್ತವೆ ಆಮೇಲೆ ಕುಂಡ್ಲದಾಗೆ ಈಗ ತರಕಾರಿ ಬೆಳೆತಿರ್ತಾರೆ ಆಮೇಲೆ ಸೊಪ್ಪು ಬೆಳೆತಿರ್ತಾರೆ ಅವನ್ನ ಇಲ್ಲೆ ನಾವು ಮನಿಯಾಗೆನೆ ಬೆಳ್ಕಂಬಿಟ್ರೆ ಮಾರ್ಕೆಟ್ ಮಟ ಹೋಗೋ ಅವಶ್ಯಕತೆ ನಮುಗೆ ಬೀಳೊಂಗಿಲ್ಲ ಅವು ಇಲ್ಲೆ ಮತ್ತೆ ಆಚೆ ಅವೆಲ್ಲ ಸಿಗ್ತಿರ್ತಾವೆ ಸ್ವಲ್ಪ ಆದಷ್ಟು ಸಗಣಿ ಗೊಬ್ಬರ ಹಾಕೋದ್ರಿಂದ ನಮ್ಗೆ ಏನೋ ಒಂದು ಕೆಮಿಕಲ್ ಮಿಕ್ಸ್ ಇರ್ಲಾರ್ದಂತ ತರಕಾರಿ ನಾವು ಬೆಳದು ತಿಂದ್ರೆ ಒಂದು ಆರೋಗ್ಯಕ್ಕೆ ಚಲೋ ಇರ್ತಿರ್ತೈತೆ ಅಂತಂದು ಅನಿಸುತ್ತೆ ತರಕಾರಿ ಕುಂಡ್ಲುದಾಗೆ ಬೆಳ್ದು ಅದ್ರಾಗೆ ಗಜ್ಜರಿನು ಬೆಳೆಸ್ತಿರ್ತರೆ ಆಮೇಲೆ ಕೋತ್ತಂಬರಿ ಬೆಳೆಸ್ತಾರೆ ಕರಿಬೇವು ಹಾಕ್ತರೆ ಮೆಂತ್ಯೆ ಪಲ್ಲೆ ಎಲ್ಲ ರೀತಿ ಬೆಳೆಸಿ ಅದನ್ನ ಮನಿಯಾಗೆ ಬಳಸಿ ಅದನ್ನ ಚೆನ್ನಾಗಿ ಎಷ್ಟು ಬೇಕಷ್ಟು ಆಗಿಂದಾಗೆ ಕಟ್ ಮಾಡ್ಕೊಂಡು ನಾವು ಒಳ್ಳೆ ತಾಜಾ ತರಕಾರಿ ತಿನ್ನೋದರಿಂದ ನಮ್ಗೆ ಒಳ್ಳೆ ಆರೋಗ್ಯ ಸಿಗ್ತೈತೆ ಒಳ್ಳೆ ನೀರಾಗೆ ಬೆಳೆಸಿರ್ತೀವಿ ನಾವು ಎಲ್ಲಿ ಹೊಲಸು ನೀರಾಗೆ ಬೆಳೆಲಾರ್ದಂಗೆ ನೋಡ್ಕೊಂಡಿರ್ತಿವಿ ಆಮೇಲೆ ನಮ್ಮ ಮನಿಯಾಗೆ ಒಂದು ತಾ ಗಿಡಗಳನ್ನು ಬೆಳೆಸೋದರಿಂದ ಮನೆ ಮುಂದೆನು ಗಿಡ ಬೆಳೆಸೋದರಿಂದ ಒಂದು ಹಸಿರು ಎಲ್ಲಿ ಬೇಕಲ್ಲಿ ನೋಡಕೆ ಸಿಗ್ತಿರ್ತೈತೆ ಆಮೇಲೆ ತ ಅದರಿಂದ ಒಂದು ಒಳ್ಳೆ ಆಕ್ಸಿಜನ್ ಸಿಗ್ತೈತೆ ನಮ್ಗೆ ಆರೋಗ್ಯಕ್ಕೂ ತಿನ್ನೋದರಿಂದ ಒಳ್ಳೆದು ನೋಡೋದರಿಂದನು ಒಂದು ಕಣ್ಣಿಗೆ ತಂಪು ಅದ್ರ ಒಂದು ವಾಸನೆ ನಮ್ಗೆ ಆರೋಗ್ಯಕ್ಕೊಂದು ಒಳ್ಳೆದು ಸಿಗ್ತಿರ್ತೈತೆ ಇದು ನಮ್ಗೆ ಒಳ್ಳೆ ಆರೋಗ್ಯಕ್ಕೆ ಉತ್ತಮ ಆಗಿರ್ತೈತೆ ಹೂಗಳು ದೇವರಿಗೇರ್ಸೋಕು ಸಿಗ್ತವೆ ತಿನ್ನಾಕೆ ತರಕಾರಿ ಸಿಗ್ತಿರ್ತೈತೆ ಹಿಂಗಾಗಿ ನಾವು ಆದಷ್ಟು ಮನಿಯಾಗೆ ಒಂದು ತರಕಾರಿ ತೋಟ ಥರ ಆಗಲಿ ಹಿಂಗ್ ಕುಂಡ್ಲದಾಗರೆ ಆಗಲಿ ಬಳಸೋದು ಉತ್ತಮ